ಆ ಥರದ್ ಬಿಲ್ ಐತೇನು ನೋಡ್ರಿ ಬಿಲ್ ಇದ್ರ ಅದನ್ನ ನೋಡಿ ವಾಪಾಸ ಸಾಮಾನು ಬೇಕಾರ ಸಾಮಾನು ಕೊಡ್ರಿ ಇಲ್ಲಂದ್ರ ರೊಕ್ಕ ಬೇಕಾದರೆ ರೊಕ್ಕ ಕೊಡ್ರಿ ಏನು ನೋಡ್ರಿ ಅವ್ರ್ದ ಆ ರೊಕ್ಕಕ್ಕ ಎಷ್ಟು ಬರ್ತೈದು ಅಷ್ಟ ಬೆ ಸಾಮಾನು ಕೊಡ್ರಿ ಇಲ್ಲಾಂದರೆ ಅದರ ಅಮೌಂಟ್ ಎಷ್ಟು ಅಕ್ಸ್ ಎಷ್ಟು ಅಕ್ಕೆತ ಅದನ್ನ ವಾಪಾಸ್ ಕೊಡ್ಕೇ ಹಾಂ ಹಾಂ ಕೊಡಕ್ಕೆ ಬರಂಗಿಂದ ಹಂಗೆ ಹೆಂಗ್ ಕೊಡಕ್ಕೆ ಬರ್ತೈತಿ ರೀ ಹಾಂ ನಡಿತೈತೆ ಹ್ಞೂ ಇಲ್ಲಾದ್ರ ಅದರ ರೊಕ್ಕ ಕೊಟ್ಬಿಡ್ರಿ ಮತ್ತೇನು ಬಿಲ್ ಕೊಡ್ರಿ ಹೆಚ್ಗಿನ ಅಮೌಂಟ್ ಕೊಡ್ರಿ ಇಸ್ಕೊರೀ ಎಷ್ಟು ಅಮೌಂಟ್ ಜಾಸ್ತಿ ಕೊಟ್ಟು ಇರ್ತೀವಲ್ಲ ಅದನ್ನ ರೊಕ್ಕ ಇಟ್ಕೊಬೇಕು

ಹಾಂ ಬಿಲ್ ಬೇಕು ಬಿಲ್ ಇಲ್ದ ಕೊಡಾಕೆ ಬರಂಗಿಲ್ಲ ರೀ ಆಯ್ತು ಆಯ್ತು ಹೇಳ್ಬಿಡ್ರಿ